ಹಾಂ ದೀಪಕ್ ಕ್ಯಾಂಟೀನವ್ರಾ ನೀವು ಹ್ಞೂ ಹೇಳಿ ನಮ್ದು ಪರಶುರಾಮ್ ರೆಸ್ ಡೀಲರ್ ಅಂತೇಳಿ ಹೇಳಿ ಅಣ್ಣ ಏನು ನಿಮ್ಮ ಹೆಸ್ರ್ ಏನು ಹಾಂ ಹೇಳಿ ಏನು ರೈಸ ನಿಮ್ಗೆ ಯಾವ ಬೇಕು ಅಣ್ಣ ಎಲ್ಲ ರೈಸ್ ಐತಿ ಜೀರ ರೈಸ್ ಐತಿ ಹ್ಞೂ ಮತ್ತು ಬಾಸುಮತಿ ಐತಿ ಸೋನಾ ಹಳೆ ಸೋನಾ ಐತಿ ಹೊಸ ಸೋನಾ ಐತಿ ಹ್ಞೂ ಮತ್ತು ಐತಿ ನಿಮ್ಗೆ ಯಾವ ರೈಸ್ ಹಾಂ ಅಣ್ಣ ಹ್ಞೂ ಕಳ್ಸಿ ಹ್ಞೂ ಕಳ್ಸಿ ಕೊಡ್ತೀವಿ ಅನ್ ನೀವು ಎಷ್ಟು ಆರ್ಡ್ರು ಮಾಡ್ತೀರಿ ಅಂದರೆ ಅಷ್ಟು ಇದ್ರ ಮೇಲೆ ನಿಮಗೆ ಕೊಡ್ತೀವಿ ರೇಟ್ ನೋಡಣ್ಣ ಕ್ವಾಲ್ಟಿ ಮೇಲೆ ಇದಾವ್ ನೀವು ಯಾವ ರೀಸ್ ಯೂಸ್ ಮಾಡ್ತೀರಿ ಅಂತೇಳಿ ಅದ್ರ ಮೇಲೆ ಹೋಗುತ್ತ ಹ್ಞೂ ಬಾಸುಮತಿ ನಮ್ತೆಲ್ ಇರೋದೇ ಎರಡು ಟೈಪು ಒಂದು ನೂರ ಇಪ್ಪತ್ತೈದು ರೂಪಾಯ್ದ್ ಒಂದು ಐತೆ ಒಂದು ಎಂಬತ್ತೈದು ರೂಪಾಯ್ದ್ ಒಂದು ಐತೆ ಅದ್ರಾಗೆ ನೀವು ಯಾವ್ದು ಚಾಯ್ಸ್ ಮಾಡ್ತೀರೋ ನೋಡಿ ಮತ್ತು ಸೋನಾ ಹಳೆ ಸೋನಾ ಯಪ್ ಎಪ್ಪತ್ತೆಂಟು ರೂಪಾಯಿ ಐತೆ ಹಳೆಯ ಸೋನಾ ಹೊಸ ಸೋನಾ ಬಂದು ಅರುವತ್ತ ಎಂಟು ರೂಪಾಯ್ ಐತಿ ಹಾಂ ಜೀರ ರೈಸೂ ಎಪ್ಪತ್ತೆರಡು ರೂಪಾಯಿ ಐತಿ ಹ್ಞೂ ಯಾವ ರೀತಿ ಇದು ಮಾಡ್ತೀರೋ ಅದ್ರ ಮೇಲೆ ಸ್ವಲ್ಪ ನೋಡ್ಕಂಡು ಇದು ಮಾಡಿ ಅದು ಕಿಂಟಾಲ್ ಮೇಲೆ ಅಂದರೆ ಒಂದೇ ಕಿಂಟಾಲ ಕಿಂಟಾಲ್ಗಟ್ಟಲೆ ಕಂಟಿನ್ಯೂ ನಮ್ತೆ ಕ್ಯಾಂಟ್ರಿಂಗ್ ಅಂತೀರಲ್ಲ ನೀವು ಫಂಕ್ಷನ್ ಜಾಸ್ತಿ ಬರ್ತವೆ ನೀವು ಯಾವ ರೀತಿ ಆರ್ಡ್ರ್ ಮಾಡ್ತೀರೋ ಅದ್ರ ಮೇಲೆ ನೋಡಿ ಸ್ವಲ್ಪ ಕಡಿಮೆ ಮಾಡಿ ಕೊಡ್ತೀವಿ

ಹಾಂ ಅದನ್ನು ನೋಡ್ಕರಿ ನೀವು ಫಂಕ್ಷನ್ಗಳು ಹೆಂಗೆ ಬರ್ತವೆ ಏನೋ ನೋಡ್ಕಂಡು ಮತ್ತೆ ನೋಡಿರಿ ನೀವು ಯಾಕೆಂದ್ರೆ ಅಂಗ್ಡಿಗೆ ಬಂದು ರೈಸ್ಗಳು ನೋಡಿದ ಮೇಲೆ ಅಲ್ವ ನಿಮ್ಗೆ ಐಡ್ಯಾ ಬರೋದು ಹಾಂ ನಿಮ್ಗೆ ಅಂದರೆ ಇಲ್ಲೇ ಲೋಕಲ್ ಇತ್ತು ಅಂತಂದ್ರೆ ನಾವು ಕೊಡು ಕಳಿಸ್ಕೊಡ್ತೀವಿ ನಮ್ದೇ ಗಾಡಿ ಇನ್ನು ನೀವು ಎಲ್ಲಿಗೆ ಬೇಕಾದ್ರೂ ಅಲ್ಲಿಗೆ ವಿತಿನ್ ಒಂದು ಟೊಂಟಿ ಕಿಲೋಮೀಟ್ರ್ವರ್ಗೂ ನಾವು ಗಾಡಿ ಕಳಿಸ್ತೀವಿ ಅಂದರೆ ಬಾಡ್ಗೆ ಕೊಡ್ಬೇಕಾಗುತ್ತೆ ಹಾಂ ಐತಿ ಗಾಡಿ ಐತಿ ಇಪ್ಪತ್ತೈದು ಕಿಲೋಮೀಟ್ರ್ ಸುತ್ತಮುತ್ತ ನೀವು ಕಿಲೋಮೀಟ್ರ್ ನಾವು ಕೊಡ್ತೀವಿ ಅದ್ರ್ಗಿಂತ ಜಾಸ್ತಿ ಅಂದ್ರೆ ಆಗದಿಲ್ಲ ಇನ್ನು ನಾವು ಬರೋದಿಲ್ಲ ಏನಂದ್ರೆ ಬಾಡಿಗೆ ಕೊಡ್ಬೇಕು ಹಾಂ ಬನ್ರಿ ಅಣ್ಣ ಅಂಗ್ಡಿಗೆ ಬರ್ರಿ ನೀವು ಅಂಗ್ಡಿಗೆ ಬಂದು ರೈಸ್ ನೋಡ್ಕರಿ ನಿಮ್ಗೆ ಯಾವ ರೈಸ್ ಐಡ್ಯ ಬರುತ್ತಲ್ವ